ಅಡುಗೆ ಅಡುಗೆ ಮಾಡುವುದಕ್ಕೆ ಅದರದೇ ಆದಂಥ ವಿಧಾನಗಳು ಇಲ್ಲಿ ಇಲ್ಲಿರು ಇದ್ದಾವೆ ಅಡುಗೆ ಮಾಡುವಾಗ ಮನಸ್ಸಿನ ಮನಸ್ಸಿನ ತುಂಬಿ ಅಡುಗೆ ಮಾಡಿದರೆ ಅದು ತುಂಬ ರುಚಿಕರವಾಗಿ ಬರುತ್ತದೆ ಅಥವಾ ಯಾವುದೇ ಒಂದು ಕೋಪದಲ್ಲಿ ಮಾಡಿದರೆ ಅದು ಅದು ಅಷ್ಟು ರುಚಿಯಾಗಿ ಇಲ್ಲ ಅಂತ ಹೇಳ್ಬೋದು ಒಂದು ಒಂದು ಉದಾಹರ್ಣೆ ರೀತಿಯಲ್ಲಿ ಹೇಳ್ಬೋದ್ ಅಂದರೆ ಅಡುಗೆ ಮಾಡುವ ವಿಧಾನದಲ್ಲಿ ನಾವು ತುಂಬ ಪ್ರೀತಿಯಿಂದ ಆ ಅಡುಗೆಗೆ ಎಲ್ಲ ಹಾಕ್ತಾ ಹೋಗಿ ಮಾಡಿದ್ರೆ ಅದು ತುಂಬ ರುಚಿಕರವಾಗಿ ಬರುತ್ತದೆ ಯಾರ ಮನಸ್ಸನ್ನು ಗೆಲ್ಲುವುದಕ್ಕಾಗಲಿ ನಾವು ಅಡುಗೆ ತುಂಬ ರುಚಿಕರವಾಗಿ ಮಾಡಿ ಬಡಿಸಿ ಅವರ ಮನಸ್ಸನ್ನು ಗೆಲ್ಬೋದು ಹಿಂಗೆ ಜನಗ ತುಂಬ ಜನಸಂದಣಿ ಇರುವಂತಹ ಇರುವಂತಹ ವ್ಯವಸ್ಥೆಯಲ್ಲಿ ನಾವು ಅಡುಗೆ ತಯಾರ್ಸಿ ತಯಾರಿಕೆಯಲ್ಲಿ ತುಂಬ ಎಚ್ಚರಿಕೆಯಿಂದ ಅಡಿಗೆಯನ್ನು ಮಾಡಬೇಕು ಅಡುಗೆ ಇನ್ನು ಅಡುಗೆ ಯಾಕೆ ಅಡುಗೆ ಏನಾದರೂ ಕೆಟ್ಟಿದ್ದರೆ ಅದಕ್ಕೆ ಏನು ಮಾಡಿ ಅದನ್ನು ಅದನ್ನು ರೆಡಿ ಮಾಡಬೇಕು ಅಂತ ನಾವು ಹೇಳ್ಬೋದು ಅಡುಗೆ ಅಡುಗೆ ಅನ್ನೋದು ಇಂದಿನ ಕಾಲದಲ್ಲಿ ಆಗಿರ್ಬೋದು ಈಗಿನ ಕಾಲದಲ್ಲಿ ಆಗಿರ್ಬೋದು ಅದಕ್ಕೆ ಅದ್ರದ್ದೇ ಆದಂತಹ ಅದು ಪದ್ಧತಿಯಿದೆ ಅಡುಗೆಯೆಂದರೆ ನಾವು ಅಡುಗೆ ಅಡುಗೆಯೆನ್ನುವುದು ತುಂಬ ರುಚಿಕರವಾಗಿ ಮಾಡುವಂತದ್ದು ನಮ್ಮ ಕರ್ತವ್ಯವಾಗಿರುತ್ತದೆ ಅದರಲ್ಲಿ ಯಾವುದೇ ರುಚಿ ಕೆಡದಂತೆ ತುಂಬ ರುಚಿಕರವಾಗಿ ಮಾಡಿ ಬಡಿಸಬೇಕು ಎಂದು ತಿಳಿ ತಿಳಿಸಿ ಹೇಳಬಹುದು ನಾವು ಏವ್ ನ ಅಪೇಕ್ಷಿಸ್ತೀವಿ ಅಡುಗೆ ಮಾಡೋದರಲ್ಲಿ ಅಂತ ರುಚಿಯಾಗಲಿ ಅಡುಗೆ ರುಚಿಯಾಗಲಿಕ್ಕೆ ಅಂದರೆ ಅದಕ್ಕೆ ಅದು ಏ ಯಾವುದು ಯಾವ ರೀತಿಯ ಪದಾರ್ಥವನ್ನು ಬಳಸಿ ನಾವು ಮಾಡಿದರೆ ಅದು ತುಂಬ ರುಚಿಕರವಾಗಿ ಬರುತ್ತದೆ ಮತ್ತು ಯಾವ ರೀತಿಯಲ್ಲಿ ಯಾವ ವಿಧಾನದಲ್ಲಿ ಮಾಡಬೇಕು ಅಂತಾನು ಹೇಳ್ಬೋದು ನಾವು ನಾವು ಮಾಡಿದ ಅಡುಗೆ ವ್ಯರ್ಥ ವ್ಯರ್ಥ ಆಗಬಾರ್ದು ನಾವು ಯಾವ ಮಾಡುವ ಅಡುಗೆ ವ್ಯರ್ಥ ಆಗ್ದಂಗೆ ನಾವು ಊಟವನ್ನು ಬಡಿಸಬೇಕು ಮತ್ತು ರುಚಿಕರವಾಗಿ ಮಾಡಬೇಕು ಮಾಡಬೇಕು ಇನ್ ಕೇಸ್ ಇಲ್ಲಾಂದರೆ ಅಡುಗೆ ಏನಾದ್ರೂ ಕೆಟ್ಟೋ ಕೆಟ್ಟೋಯ್ತು ಅಂದರೆ ಯಾರು ಏನೂ ಊಟ ಮಾಡೋಲ್ಲ ಆವ ನಾವೇನು ಮಾಡಬೇಕು ಅವಾಗ ಏನು ಆಲ್ಟ್ರೇಶನ್ ಮಾಡಿದ್ರೆ ಅಡುಗೆ ಸರೋಗುತ್ತೆ ಏನು ಹಾಕಿದರೆ ಅದಕ್ಕೆ ಸರೋಗುತ್ತೆ ಯಾವಾಗ ಮಾಡಬೇಕು ಯಾವಾಗ ಅದನ್ನು ಬಡಿಸ್ಬೇಕು ಅನ್ನೋದು ನಮ್ಮ ತಲೆಯಲ್ಲಿರಬೇಕು ಮತ್ತು ಅಡುಗೆ ಬಡಿಸುವ ರೀತಿಯಾಗಿರಬಹುದು ಊಟ ಬಡಿಸುವ ರೀತಿಯಾಗಿರ್ಬೋದು ವಿಧಾನವೇ ಆಗಿರ್ಬೋದು ತುಂಬ ನೀಟ್ ನೀಟ್ಲಿ ಆಗಿರಬೇಕು ಅಂದರೆ ತುಂಬ ಶಿಸ್ತುಬದ್ದವಾಗಿರಬೇಕು ಮತ್ತು ಮಾಡುವ ವಿಧಾನವು ಕೂಡ ತುಂಬ ಶಿಸ್ತುಬದ್ದವಾಗಿದ್ದರೆ ಅಡುಗೆ ತುಂಬ ರುಚಿಕರವಾಗಿ ಬರುತ್ತದೆ